ಜೇಂಕಾರ್ ವೈನ್ಸಾ ಸರ್ರ ನಮ್ಮ ಮನೇಲ್ಲಿ ಒಂದು ಫಂಕ್ಷನ್ ಇತ್ತು ಅದಕ್ಕೆ ನಮಗೆ ಒಂದು ಎರಡು ಕೇಸ್ ಬಿಯರ್ ಬೇಕಿತ್ತು ಮತ್ತು ವ ಕಾಸ್ಟ್ಲಿಯೆಸ್ಟ್ ಮ್ಯಾಜಿಕ್ ಮುಮೆಂಟೋ ಒಂದು ಎರಡು ಕೇಸೂ ಡ್ರಿಂಕ್ಸ್ ಬೇಕಿತ್ತು ನಮಗೆ ಒಂದು ಎಲ್ಲದೂ ಒಂದು ಎರಡು ಎರಡು ಕೇಸ್ ಬೇಕಿತ್ತು ನಮಗೆ ಗಾ ಬಿಯರಲ್ಲಿ ಟುಬರ್ಗೋ ಒಂದು ಎರಡು ಬ್ರಾಂಡ್ ಬೇಕು ಮತ್ತು ಮ್ಯಾಜಿಕ್ ಮುಮೆಂಟ್ಸೂ ಇದ್ರಲ್ಲಿ ಬೇಕು ಅಂದಂದು ಎರಡು ಕೇಸ್ ಬೇಕು ಮತ್ತು ಈಗ ನಮ್ಮ ಇದರಲ್ಲಿ ರಿಲೇಟಿವ್ಸಲ್ಲಿ ಮತ್ತೆ ವೈನ್ಸು ಕುಡಿಯೋರು ತುಂಬ ಜನ ಇದ್ದಾರೆ ಮತ್ತು ಹಾಗಾಗಿ ವೈನ್ಸ್ ಒಂದು ಎರಡು ಕೇಸ್ ಬೇಕಿತ್ತು ಹಾಗಾಗಿ

ನಮಗೆ ವೈನ್ಸಲ್ಲೇ ಹಾರ್ಡೆ ಬೇಕಿತ್ತು ಮತ್ತು ಏನು ಅಂದರೆ ನಮಗೆ ಕಡಿಮೆ ಪ್ರೈಸಲ್ಲೇ ಆಗಬೇಕಿತ್ತು

ಹಾಂ ನಮಗೆ ಈಗ ಒಂದು ಮತ್ತು ಈಗೊಂದು ಮೂರು ನಾಲ್ಕು ದಿನದಲ್ಲಿ ಬೇಕು ಮೂರು ದಿನದಲ್ಲಿ ಬೇಕು ನಮಗೆ ಒಂದು ನಮಗೆ ಕಡಿಮೆ ಪ್ರೈಸಲ್ಲಿ ಅಲ್ಲಿ ಎಮ್ ಆರ್ ಪಿ ರೇಟಲ್ಲೇ ಬೇಕು ಮತ್ತು ಎಮ್ ಆರ್ ಪಿ ರೇಟ್ ಎಮ್ ಆರ್ ಪಿ ರೇಟ್ ಅಂದರೆ ನಮಗೆ ಸ್ವಲ್ಪ ಕಡಿಮೆ ಬೀಳುತ್ತಲ್ವ ಹಾಗಾಗಿ ನಮಗೆ ಕಡಿಮೆ ಆಗುತ್ತೆ ಅಂತ ಹೇಳಿದೆ ಮತ್ತು ಎಲ್ಲ ಕಾಸ್ಟ್ಲಿಯೆಸ್ಟ್ ಆಗಿರೋದ್ರಿಂದ ಕಡಿಮೆ ಆದರೆ ತುಂಬ ಒಳ್ಳೆಯದು ಹಾಂ ನಾ ಅದು ಐಟಮ್ಮಲ್ಲ ನಾ ನೀವೇ ತಂದು ಕೊಡಿ ಹಾಂ ಸರಿ ಲೊಕೇಷನಲ್ಲ ಕಳಿಸ್ತೀನಿ ಸರಿ ಸರಿ ಸರಿ ತೊಗೊಳ್ರಿ ಹಾಂ ಸರಿ ಸರಿ ನಾವೇ ಬರ್ತೀನಿ ಸರಿ ಇಡೋದಾ ಓಕೆ ಓಕೆ